ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೇಳು ಐದು ಲಕ್ಷದ ಅರವತ್ತೊಂಬತ್ತು ಸಾವಿರದ ನೂರ ಒಂದು ಎಂಟು ಸಾವಿರದ ಒಂಬೈನೂರ ನಲ್ವತ್ತೆಂಟು ನಾಲ್ಕು ಲಕ್ಷದ ಎಪ್ಪತ್ತೆಂಟು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಆರು ಸಾವಿರದ ಒಂಬೈನೂರ ಐವತ್ತೊಂದು